ನಾವು ಅತ್ಯಂತ ಅಧಿಕವಾಗಿ ಆನಂದಿಸುವ ನೃತ್ಯ ಪ್ರಕಾರ ಎಂದರೆ ಅದು ಭರತನಾಟ್ಯ ಭರತನಾಟ್ಯವನ್ನು ನಾನು ತುಂಬ ಆನಂದಿಸ್ತೇನೆ ಯಾಕೆಂದರೆ ಅದರಲ್ಲಿರುವ ಭಂಗಿ ಮತ್ತು ಮುಖದ ಭಾವನೆ ಕೈ ಕಾಲಿನಲ್ಲಿರುವ ಭಂಗಿ ನನಗೆ ಎಲ್ಲದಕ್ಕಿಂತ ತುಂಬ ಮುಖ್ಯವಾದುದು ಮುಖದ ಭಾವನೆ ಪ್ರತೀಯೊಂದನ್ನು ಅವರು ಮುಖದ ಭಾವರೂಪದಲ್ಲಿ ವ್ಯಕ್ತಪಡಿಸ್ತಾರೆ ಮತ್ತು ಒಂದು ಕೃಷ್ಣನ ಲೀಲೆ ಆಗಿರ್ಬೋದು ಈಶ್ವರನ ಪ್ರತಿರೂಪ ಆಗಿರ್ಬೋದು ಮಹಾಲಕ್ಷ್ಮಿ ದೇವಿಯ ಸರಸ್ವತಿ ದೇವಿಯ ಪ್ರತಿಯೊಂದು ನೃತ್ಯ ರೂಪಕವನ್ನು ಅವರು ಸವಿಸ್ತಾರವಾಗಿ ಹೃದಯಕ್ಕೆ ಮುಟ್ಟುವಂತೆ ಮಾಡಿ ತೋರಿಸ್ತಾರೆ ಅದೆಲ್ಲ ಪ್ರತಿಯೊಂದು ಮನಸ್ಸಿಗೆ ಮುಟ್ಟುವಾಗೆ ಇರ್ತದೆ ಹಾಗೆ ವಿಷ್ಣುವಿನ ಅವತಾರ ಆಗಿರ್ಬೋದು ಮತ್ತು ನಮ್ಮ ಲಕ್ಷ್ಮಿ ದೇವಿಯ ಅವತಾರ ಪ್ರತಿಯೊಂದನ್ನು ಅವರು ಭಾವನೆಗಳ ಮೂಲಕ ವ್ಯಕ್ತಪಡಿಸ್ತಾರೆ ಹಾಗಾಗಿ ಭರತನಾಟ್ಯ ಅದು ನಮ್ಮ ಒಂದೂ ಸಾಂಸ್ಕೃತಿಕವಾದ ಒಂದು ನೃತ್ಯವೂ ಹೌದು ಹಾಗಾಗಿ ನನಗೆ ಭರತನಾಟ್ಯ ಎನ್ನುವುದು ತುಮ್ ಅತ್ಯಧಿಕವಾಗಿ ಆನಂದಿಸುವ ನೃತ್ಯವಾಗಿದೆ